ಹಲೋ ಹೇಳ್ರಿ ಇಂಡಸ್ಟ್ರಿ ಪ್ರೈವೆಟ್ ಲಿಮಿಟೆಡ್ದಾಗ್ ಕೆಲಸ ಮಾಡ್ತಿರಿ ಹಾಂ ಹೇಳ್ರಿ ಏನು ಬೇಕಾಗಿತ್ತು ಹಾಂ ಹಾಂ ಕಿರೈ ಬೇಕ್ರಿ ಕಿರೆ ಮನೆ ಹಾಂ ಎಟ್ರ್ ತನ ಬೇಕ್ರಿ ನಿಮ್ಗ ಬಜೆಟು ತಿಂಗ್ಳಿಗೆ ನಾಲ್ಕು ಸಾವಿರ ಐದು ಸಾವಿರ ಹಂಗ್ರಿ ಒಂದು ಬಿ ಎಚ್ ಕೆ ನಡಿತದ ನಿಮ್ಗಾ ಒಂದ್ ಬಿ ಎಚ್ ಕೆ ಹಾಲು ಕಿಚನು ಅದ್ರಾಗ ಐದು ಮಂದಿ ಇರ್ಬೋದ್ರಿ ನಡೀತದ ಹೆಂಗೆ ಗ್ರೌಂಡ್ ಫ್ಲೋರ್ದಾಗ್ ಇರ್ಬೇಕು ಫಸ್ಟ್ ಫ್ಲೋರ್ದಾಗೆ ಇದ್ರ ನಡಿತದ ಕೆಳಗೆ ಮ್ಯಾಗ ಇರ್ಬೇಕಾ ಏನು ಮ್ಯಾಲ ಒಂದು ಒಂದು ಮಂಜಿಲ್ ಬೇಕು ಮ್ಯಾಲ ಬೇಕು ಅದೆ ಕೆಳಗೆ ತಕೊಂಡರೆ ಸ್ವಲ್ಪ ಕಾಸ್ಟ್ಲಿ ಇರ್ತದ ಮ್ಯಾಗ ತಕೊಂದ್ರು ಜರ ಸ್ವಲ್ಪ ಒಂದು ಕಡ್ಮಿ ಇದ್ದಂಗೆ ಇರ್ತದ ಮ್ಯಾಲೇ ಮತ್ತು ಇನ್ನು ನಾನ್ ವೆಜ್ ತಿಂತಿರಿ ವೆಜ್ ನೀವು ವೆಜಿಟೇರಿಯನ್ ನಾನ್ ವೆಜ್ಜಾ ನಾನ್ ವೆಜ್ಜು ಈ ನಾನ್ ವೆಜ್ ಬೇಕಂತಂತಂದ್ರೆ ಹಾಂ ಹಾಂ

ಹಾಂ ಹಾಂ ಅಂಥದ್ದೇ ತೋರಿಸ್ತೇವ್ರಿ ಅಂಥದ್ದೇ ತೋರಿಸ್ತೆವೆ ಹಾಂ ನೀರಿನ ವ್ಯವಸ್ಥೆ ಎಲ್ಲ ಬಾತ್ರೂಮ್ ಗೀತ್ರೂಮ್ ಎಲ್ಲ ಇದ್ದೀನಿ ತೋರ್ಸ್ತೆವೆ ಹಾಂ ಮತ್ತದು ಅಡ್ವಾನ್ಸ್ ಎಲ್ಲಾ ಒಂದು ಐವತ್ತು ಸಾವಿರಂಗ ಕೊಡ್ಬೇಕಾಯ್ತದ ನೋಡ್ರಿ ನೀಚು ಹೇಳಿನಂಗೆ ಎಲ್ಲಾ ಅದ ಐವತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಅದ ಒಂದು ನಾಲ್ಕು ಸಾವಿರ ರೂಪಾಯಿ ಕಿರೈ ಅದ ತಿಂಗ್ಳಿಗೆ ಮೂವತ್ತು ಸಾವಿರ ರೂಪಾಯಿ ಕೊಡ್ತಿರೀ ನಾ ರೀ ಕೇಳ್ಕೊಂದು ಬೇಕದ್ರ ನಿಮ್ಗ ಹೇಳ್ತೆ ಮತ್ತು ಇದು ಕರೆಂಟ್ ಬಿಲ್ಲು ಎಲ್ಲ ಸಪ್ರೇಟ್ ಕರೆಂಟ್ ಬಿಲ್ಲು ಲೈಟ್ ಬಿಲ್ಲುನು ಇದು ಕೊಟ್ಟು ಮತ್ತದು ಸಪ್ರೇಟ್ ಕಟ್ಕೊಬೇಕು ನೀವು ಹಾಂ ಅದೇನು ಇಬ್ಬರೆ ಇರ್ತಿರಲ್ಲ ತಿಂಗ್ಳಿಗೇನು ಒಂದು ದೊನ್ಸೊ ರೂಪಾಯಿ ಕರೆಂಟ್ ಬಿಲ್ ಬರ್ತದ ಮತ್ತು ಶಂಬರ್ ರೂಪಾಯಿ ನೀರಿಂದು ಬರ್ತದ ಒಂದು ತೀನ್ ಚೆ ರೂಪಾಯಿ ಅಷ್ಟೆ ಅದ್ಕ ಹೆಚ್ಚೇನಾಗಲ್ಲ ಹಾಂ ಮತ್ತು ಆಗಾಗ ಮತ್ತು ನೀವು ಹಿಂಗೆ ದೋಸ್ತರಿಗೆ ಕರ್ಕೊಂಬರೊದಾಗಲಿ ಪತ್ತಾಡೊದು ಡ್ರಿಂಕ್ಸ್ ಮಾಡೊದು ಅಂತ ಏನಿಲ್ಲಲ್ವರಿ ನಿಂಬಲ್ಲಿ ದೋಸ್ತರು ಹಾಂ ಹಾಂ ಹಾಂ ಅದೇ ಹಂಗೆಲ್ಲ ಇದ್ದರೆ ಏನಾಯ್ತದಾ ಇಲ್ಲಿ ಆಜು ಬಾಜುದವರೆಲ್ಲ ಒಬ್ಜೆಕ್ಷನ್ ಮಾಡ್ತರ್ರಿ ಇವ್ರೇನಪ್ಪ ಹೀಗೆ ಕಿರೈ ಕೊಟ್ಟು ಹೀಗೆಲ್ಲ ಅಂತಂದು ಇದು ಮಾಡ್ತರ ಅದ್ರ ಸಲ್ಲೇಕ ಅದನ್ನ ನೋಡಿ ಮಟ್ಟಕ್ಕೆ ಕೊಡ್ಬೇಕಯ್ತರಿ ಮನೆ ಮತ್ತು ನಿಮ್ದ್ ಅದೇ ಈಗ ನಿಮ್ದೇನು ಮಾಡಿರಿ ಅಂತಂದ್ರ ವಾಟ್ಸಾಪ್ದಾಗ್ ಎಲ್ಲಾ ನಿಮ್ದು ಐಡಿ ಎಲ್ಲಾ ಹಾಕ್ರಿ ಆಧಾರ್ ಕಾರ್ಡ್ ಅದೆಲ್ಲಾ ಯಾಕಂದ್ರೆ ನಾವು ಪೇಪರಲ್ಲಿ ರೆಡಿ ಮಾಡ್ಸ್ಬೇಕಾಯ್ತದ ಹಾಂ ನಿಮ್ಗ ಒಪ್ಪಿಗೆ ಇದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ಹಾಕ್ರಿ ನಾ ಎಲ್ಲ ಪೇಪರ್ ಎಲ್ಲ ಅಗ್ರಿಮೆಂಟ್ ಎಲ್ಲ ರೆಡಿ ಮಾಡಿ ಕೊಡ್ತೇವೆ ನಿಮ್ಗ ಹಾಂ ನಾ ನಂಬರ್ ಕೊಡ್ತೆ ಅದು ನೀವು ಬಂದು ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟು ಅಗ್ರಿಮೆಂಟ್ ಸೈನ್ ಮಾಡ್ಕೊಂಡು ಅಮೌಂಟ್ ಕೊಟ್ಟು ಬೇಕಾದ್ರೆ ನೀವು ಹೋಗ್ಬೋದು ಓಕೆ ಸರ್ ಓಕೆ ಹಾಂ